ಶಾಲೆಗಳಲ್ಲಿ ನನ್ನ ನೆಚ್ಚಿನ ವಿಷಯ ಇಂಗ್ಲೀಷ್ ಇತ್ತು ಕಾರಣ ನಮ್ಮ ಇಂಗ್ಲೀಷ್ ಟೀಚರ್ ಭಾಳ ಚಂದ್ ಇದ್ದರು ಭಾಳ ಚಂದ್ ಮಾತಾಡ್ತಿದ್ದರು ಭಾಳ ಚಂದ್ ಕಲಿಸ್ತಿದ್ದರು ಆಮೇಲೆ ಮನೆಗೆ ಬಂದ್ಮ್ಯಾಲೆ ಅದನ್ನೇ ನಾನು ನಮ್ಮ ತಂದೆಯವರ ಮುಂದೆ ನಾನು ಏನೇನು ಕೇಳಿರ್ತಿದ್ನೋ ಶಾಲೆಯಲ್ಲಿ ಅದನ್ನೇ ಬಂದು ಹೇಳ್ತಿದ್ದೆ ಅವಾಗ ನಮ್ಮ ತಂದೆಯವರು ಅದನ್ನ ಭಾಳ ಮೆಚ್ಕೊತಿದ್ದರು ಹೀಗಾಗಿ ನನಗೆ ಇಂಗ್ಲೀಷ್ ಅಂದ್ರ ಮೊದಲಿಂದನ ಭಾಳ ಪ್ರೀತಿ ಕತೆ ಹೇಳೂದು ಆಮೇಲೆ ಅದ್ರ ಆ್ಯಕ್ಟ್ ಮಾಡುದು ಮತ್ತು ಅದು ಅದ್ರ ಡೈಲಾಗ್ಸ್ ಹೇಳೂದು ಅಂದ್ರ ನನ್ಗ ಭಾಳ ಇಷ್ಟ ಇತ್ತು ಹೀಗಾಗಿ ಮೊದಲಿಂದನ ನನಗೆ ಇಂಗ್ಲೀಷ್ ಮೇಲೆ ಭಾಳ ಪ್ರೀತಿ ಅಷ್ಟೆ ಅಲ್ಲ ನನಗೆ ಇಂಗ್ಲೀಷ್ನ್ಯಾಗ ಯಾವಾಗಲು ಒಳ್ಳೆಯ ಮಾರ್ಕ್ಸ್ನು ಬರ್ತಿದ್ವು ಹೀಗಾಗಿ ನನಗೆ ಅದು ಭಾಳ ಸೇರ್ತಿತ್ತು ಇನ್ನ ಕ್ಲಿಷ್ಟ ವಿಷಯ ಅಂತಂದ್ರ ನನಗೆ ಶಾಲೆ ಒಳಗೆ ಸೈನ್ಸ್ ಸೈನ್ಸ್ನು ಮೊದಲಿಂದನು ಭಾಳ ಡಿಫಿಕಲ್ಟ್ ಕಾರಣ ಏನು ಅಂತಂದ್ರ ನಮ್ಮ ನಮ್ಮ ಫಿಫ್ತ್ ಸ್ಟ್ಯಾಂಡರ್ಡ್ನ್ ಒಳಗೆ ನಮಗ ಒಬ್ರ ಸಿಸ್ಟರ್ ಇದ್ದರು ಅವರು ದಪ್ಪು ಚಸ್ಮ ಹಾಕೊತಿದ್ದರು ಆಮೇಲೆ ಯಾವತ್ಲು ಚೀರ್ಕೋತ್ತ ಚೀರ್ಕೋತ್ತ ಸೈನ್ಸ್ ಕಲಿಸ್ತಿದ್ದರು ಅದು ನನಗೆ ತಿಳಿಯತ್ ಇರಲಿಲ್ಲ ಆಮೇಲೆ ಅವ್ರ ಏನು ಪ್ರಶ್ನೆ ಕೇಳಿದ್ದರು ನನಗ ಉತ್ತರಾನು ಬರ್ತಿದ್ದಿಲ್ಲ ಹೀಗಾಗಿ ಎಗ್ಝಾಮ್ನಾಗುನು ನಂದು ಭಾಳ ಕಡಿಮೆ ಮಾರ್ಕ್ಸ್ ಸೈನ್ಸ್ನ್ಯಾಗ್ನ ಬರ್ತಿದ್ವು ಅಷ್ಟೇ ಅಲ್ಲ ಮುಂದ ದೊಡ್ಡ ಕ್ಲಾಸಿಗೆ ಹೋದಂಗೆ ಹೋದಂಗ್ನು ನನಗ ಸೈನ್ಸ್ ಭಾಳ ಕಷ್ಟ ಅನಿಸ್ಲಿಕತ್ತು ಬಯಾಲಜಿ ಓಕೆ ಸ್ವಲ್ಪಾರು ಮಟ್ಟಿಗೆ ನಾನು ಮಾಡ್ತಿದ್ದೆ ಆದ್ರ ಫಿಝಿಕ್ಸ್ ಕೆಮೆಸ್ಟ್ರಿ ಮಾತ್ರ ನನಗ ಭಾಳ ಅಂದ್ರ ಭಾಳ ಡಿಫಿಕಲ್ಟ್ ಅನಿಸ್ತಿತ್ತು ಹೀಗಾಗಿ ನನಗ ಅದು ಸೈನ್ಸ್ ಅಂದರೆ ಬಿಲ್ಕುಲ್ ಇಷ್ಟನ ಇದ್ದಿದಿಲ್ಲ ಅದು ಇನ್ನ ಶಾಲೆ ಒಳಗೆ ಅಗ್ದಿ ಸಂತೋಷದ ಕ್ಷಣಗಳು ಅಂತಂದ್ರ ನಾನು ಪಿ ಯು ಸಿ ಫಸ್ಟ್ ಇಯರ್ ಶಾಲೆ ಒಳಗನ ಲೆವೆಂತ್ ಸ್ಟ್ಯಾಂಡರ್ಡ್ನೊಳಗ ಇದ್ದಾಗ ನಮ್ಮ ಶಾಲೆ ಒಳಗೆ ನಮ್ಮ ಟೀಚರ್ ಒಬ್ಬರು ನಮ್ಮ ನಮ್ಮಿಂದ ಆ್ಯನ್ಯುವಲ್ ಡೇ ಒಳಗೆ ಖವ್ವಾಲಿ ಹಾಡ್ಸಿದ್ದರು ಹೀಗಾಗಿ ಅವಾಗ ಅದು ಎಷ್ಟು ಚಂದ ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ನನ್ನದು ಧ್ವನಿನು ಛಲೋ ಇತ್ತು ಅಂತ ನನಗೆ ಎಲ್ಲಾರು ಹೇಳ್ತಿದ್ದರು ಹೀಗಾಗಿ ಅವತ್ತು ನಾವು ಹಾಡಿದಾಗ ಒಂದು ನಮೂನಿ ಸೂಪರ್ ಸ್ಟಾರ್ ಆದಂಗೆ ಆಗ್ಬಿಟ್ಟಿತ್ತು ಸ್ಕೂಲ್ನಾಗ ಆಮೇಲೆ ಅವಾಗ್ನಿಂದ ನನಗ ನಾನು ಹಾಡು ಬಲ್ಲೆ ನನಗು ಆ್ಯಕ್ಟ್ ಮಾಡಲಿಕ್ಕೂ ಬರ್ತದ ಆಮೇಲೆ ಸ್ಟೇಜ್ ಮ್ಯಾಲೆ ನನಗೇನು ಹೆದರಿಕೆನು ಬರುದಿಲ್ಲ ಹೀಗೆಲ್ಲ ಗೊತ್ತಾದ್ಮ್ಯಾಲೆ ನಾನು ಶಾಲೆ ಒಳ ಅಂದರೆ ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡಲಿಕ್ಕೆ ನಾನು ಭಾಳ ಇಷ್ಟ ಪಡ್ತಿದ್ದೆ ಆಮೇಲೆ ನಮ್ಮ ಟೀಚರ್ ಹೇಳಿದ್ದರು ಹೌದು ನೀನು ಸ್ಟೇಜ್ ಮೇಲೆಲ್ಲ ಛಲೋ ಪ್ರಿ ಪರ್ಫಾರ್ಮೆನ್ಸ್ ಮಾಡಿ ಅಭ್ಯಾಸ್ದ ಒಳಗ ನೀ ಹಿಂದ ಉಳ್ದಿ ಅಂತಂದ್ರ ನಿನ ಗೆ ಯಾರು ಅಪ್ರಿಷಿಯೇಟ್ ಮಾಡಂಗಿಲ್ಲ ಅದಕ್ಕೆ ನೀನು ಅಭ್ಯಾಸ್ನ ಒಳಗ್ನೂ ಮುಂದ ಬರಬೇಕು ಅಂತ ಅವ್ರ ಯಾವಾಗ ಹೇಳಿದ್ದರು ಅವಾಗ ನಾನು ಅಭ್ಯಾಸ್ದ ಒಳಗ್ನೂ ಅಷ್ಟೇ ಇಂಟ್ರೆಸ್ಟ್ ತಗೊಂಡು ನಾನು ಮಾಡ್ಲಿಕ್ಕೆ ಶುರು ಮಾಡ್ದೆ ಅವಾಗ್ನಿಂದ ನಂದು ಪರ್ಫಾರ್ಮೆನ್ಸ್ ನಂದು ಸ್ಕೂಲ್ನ್ಯಾಗಿನ ಪರ್ಫಾರ್ಮೆನ್ಸ್ ಎಲ್ಲಾ ಸಬ್ಜೆಕ್ಟ್ಸ್ನ್ ಒಳಗ್ನು ಭಾಳ ಛಲೋ ಆತು ಹೀಗಾಗಿ ನನಗೆ ಅದು ಭಾಳ ಸಂತೋಷದ ವಿಷಯ ಸಂತೋಷದ ಕ್ಷಣಾನು ಹೌದು